ಒಂದು ದಿನ ನಾನು ನನ್ನ ಕೆಲಸಕ್ಕಾಗಿ ಹೋಗುವಾಗ ಹೈದರಾಬಾದಿನಲ್ಲಿ ನನಗೆ ಕನ್ನಡ ಭಾಷೆ ಬಿಟ್ಟು ಬೇರೆ ಯಾವುದೂ ಭಾಷೆ ಬರುತ್ತಿರಲಿಲ್ಲ ಆವಾಗ ನಾನು ನನ್ನ ಪಕ್ಕದಲ್ಲಿ ಕುಳಿತಿರುವರಿಗೆ ಆ ಸ್ಥಳದ ಬಗ್ಗೆ ಕೇಳಿದಾಗ ಅವರು ನನಗೆ ಪ್ರಶ್ನೆಯನ್ನು ಮಾಡಿದರು ನನಗೆ ಅವರ ಭಾಷೆ ಬರದ ಕಾರಣ ನನಗೆ ಇನ್ನು ಅವರು ಏನು ಕೇಳುತ್ತಿದ್ದಾರೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಆವಾಗ ಅವರು ನನಗೆ ಆ್ಯಕ್ಷನ್ ಮಾಡುತ್ತಾ ಮಾತನಾಡುತ್ತಿದ್ದರು ಆವಾಗ ಕೂಡ ನನಗೆ ಗೊತ್ತಾಗ್ತಾ ಇರಲಿಲ್ಲ ನಾನು ಅವರಿಗೆ ನೀವು ಯಾವ ಸ್ಥಳಕ್ಕೆ ಹೋಗುತ್ತಿದ್ದೀರೆಂದು ಕೇವಲ ಆ್ಯಕ್ಷನ್ ಮಾಡ್ತಾನೇ ಕೇಳಿದೆವು ಆವಾಗ ಅವರು ಅವರಿಗೂ ನನಗೆ ಮಾತಿನ ತೊಂದರೆಯಿಂದ ಸ್ಥಳದ ಸ್ಥಳಕ್ಕೆ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ ಆದುದರಿಂದ ನಾವು ಮತ್ತೆ ನನ್ನ ಗೆಳೆಯರಿಗೆ ಫೋನ್ ಮಾಡಿ ಈ ಸ್ಥಳದ ಬಗ್ಗೆ ಅವಳಿಗೆ ಕೇಳಿದಾಗ ಅವಳು ನನೆ ಅವರ ಜೊತೆ ಮಾತಾಡಿ ಈ ರೀತಿ ಅವರಿಬ್ಬರ ನಡುವೆ ಆದಂಥದ್ದನ್ನು ಕನ್ನಡದಲ್ಲಿ ನನಗೆ ಹೇಳಿದಾಗ ನಂತರ ನಾವು ಆ ಸ್ಥಳಕ್ಕೆ ಹೋಗಿ ತಲುಪಿದೆವು ಈ ರೀತಿ ನನಗೆ ಅದರಿಂದ ಅಡಚಣೆ ಉಂಟಾಯಿತು ಆದಾಗ ನಾವಿಬ್ಬರು ಅದನ್ನು ಪರಿಹರಿಸಿಕೊಂಡು ಆ ಸ್ಥಳವನ್ನು ತಲುಪಿದ್ದೆವು